ಟಿ ವಿಯಿಂದ ಟಿ ವಿಯನ್ನು ನೋಡುವುದರ ಮುಖಾಂತರ ನಮಗೆ ಜನ್ರಲ್ ನಾಲೆಜ್ ಅನ್ನೋದು ಬೆಳೆಯತ್ತೆ ಮತ್ತು ಕರೆಂಟ್ ಅಫೆರ್ಸ್ ಗೊತ್ತಾಗುತ್ತೆ ಮತ್ತು ಎಂಟರ್ಮೆಂಟ್ ಮನೋರಂಜನೆ ಆಗುತ್ತೆ ಮತ್ತು ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ತಿಳ್ಕೊಬೋದು ಮತ್ತು ದೇಶ ವಿದೇಶವಾಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೊಬೋದು